ಇತ್ತೀಚಿನ ದಿನಗಳಲ್ಲಿ ವಿಪ್ರವೇತ್ ವಿಪರೀತವಾಗಿ ಬಳಸೋ ಹ್ಯಾಪ್ ಯಾವುದು ಅಂದರೆ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚ್ಯಾಟ್ ಟ್ವಿಟ್ಟರ್ ಮತ್ತು ಗೂಗಲ್ ಸ್ಮಾರ್ಟ್ ಫೋನ್ನ ಅನುಕೂಲನೂ ಕೂಡ ಇದೆ ಅದರಿಂದ ತುಂಬಾ ಅನನುಕೂಲಗಳು ಕೂಡ ಇದ್ದಾವೆ ನಾವು ಹೇಳೋದಕ್ಕ್ ಬಂದರೆ ಗೂಗಲೇ ತೊಗೊಳೋಣ ಗೂಗಲ್ ನಮಗೆ ಎಲ್ಲದಕ್ಕೂ ಬೇಕೇ ಬೇಕು ಗೂಗಲ್ಲಿಂದ ಅನುಕೂಲ ಏನಂದರೆ ನಮಗೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೂ ನಾವು ಗೂಗಲ್ ಮಾಡಿದ್ರೆ ಗೂಗಲ್ ನಮಗೆ ಯಾವ ಪ್ರಶ್ನೆಗೆ ಎಲ್ಲ ಯಾವುದೇ ಉತ್ತರ ಆದರೂ ಅದು ನಮಗೆ ತಿಳಿಸ್ಕೊಡುತ್ತೆ ಇದು ಹೀಗಲ್ಲ ಈ ಥರ ಅಂತ ಆದರೆ ಅದರಿಂದ ನಾವು ಆ ಗೂಗಲಿರೋದು ನಮಗೆ ಒಳ್ಳೆ ಸಂದೇಶನ ತಿಳ್ಸೋಕ್ಕೆ ಬಟ್ ನಾವು ಅದನ್ನ ಅನನುಕೂಲ ಏನು ಅಂದರೆ ನಾವು ಅದನ್ನು ತಪ್ಪಾಗಿ ಕೂಡ ಮಾಡ್ಕೋತಾ ಇದಿವಿ ಗೂಗಲನ್ನ ಇತ್ತೀಚಿಗೆ ಯಾರೇ ನೋಡಿದರೂ ಗೂಗಲಿಂದ್ರೆ ನಾವೇ ಇಲ್ಲ ಅಂತ ಬಟ್ ಎಸ್ ಅದನ್ನ ನಾವು ಒಪ್ಪಿಕೊಳ್ಳೋಣ ಯಾಕಂದರೆ ಗೂಗಲ್ ನಮ್ದು ಯಾವುದೇ ಒಂದು ಇವಾಗ ಓದೋ ಟೈಮಲ್ಲಿ ಆಗಿರ್ಬೋದು ಇಲ್ಲ ನಮಗೆ ಯಾವುದೊ ಒಂದು ಜಾಗ ನಮಿಗೆ ಗೊತ್ತಾಗ್ತಿಲ್ಲ ಆ ಜಾಗದ ಸ್ಥಳವನ್ನು ನಮಗೆ ತಿಳಿಸೋದ್ರಲ್ಲಿ ಆಗಿರ್ಬೋದು ಗೂಗಲ್ ನಮಗೆ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ ಆದರೆ ನಾವು ಅದನ್ನು ಅನನುಕೂಲವಾಗಿ ಕೂಡ ನಾವು ಅದನ್ನ ಯೂಸ್ ಮಾಡ್ಕೋತಾ ಇದೀವಿ ತುಂಬ ಹೆಚ್ಚಾಗಿ ಅದೇ ಸೆಲ್ ಫೋನಿಗೇ ಅಂತನೇ ನಮ್ಮ ಸಮಯನ ಅದಕ್ಕೇ ತುಂಬಾ ವ್ಯರ್ಥ ಮಾಡ್ತಾ ಇದೀವಿ ಸ್ಮಾರ್ಟ್ ಫೋನ್ಗಂತನೇ ಆಮೇಲೆ ಇವಾಗ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚ್ಯಾಟ್ ಟ್ವಿಟ್ಟರ್ ವಾಟ್ಸ್ಆ್ಯಪಲ್ಲಿ ಸುಮ್ಮನೆ ಕೆಲಸ ಇಲ್ಲದಲೆ ಮೆಸೇಜ್ ಮಾಡೋದಾಗಿರ್ಬೋದು ಒಬ್ಬರು ಒಬ್ಬರು ಮಾತಾಡೋದಾಗಿರ್ಬೋದು ಸುಮ್ಮನೆ ನಾವು ಅದರಿಂದ ತುಂಬಾ ಟೈಮನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಫೋನ್ ಯೂಸ್ ಮಾಡೋ ಬಳಕೆ ಮಾಡೋದರಿಂದ ನಮ್ಮ ಸಮಯನ ತುಂಬಾ ನಾವಾಗಿ ನಾವೇ ವ್ಯರ್ಥ ಮಾಡಿಕೊಳ್ತಾ ಇದ್ದೀವಿ ಆಮೇಲೆ ಇನ್ಸ್ಟಾಗ್ರಾಮಿಗೆ ಬಂದರೆ ನಾವು ಹಾಕೋ ಪೋಸ್ಟ್ ಆಗಿರ್ಬೋದು ಎಲ್ಲ ಕೆಲ್ವೊಂದು ಪಬ್ಲಿಕ್ ಅಂತ ಎಲ್ಲ ಜನರನ್ನ ನೋಡಿ ಅದನ್ನು ನಮಗೆ ತಪ್ಪಾಗಿ ಕೂಡ ಇದು ಮಾಡ್ತಾ ಇದ್ದಾರೆ ಏನು ಟ್ರೋಲ್ ಮಾಡ್ತಾರೆ ಅದರಿಂದ ತುಂಬಾ ಕೂಡ ಹೇಳ್ಬೇಕುಂದ್ರೆ ಇನ್ಸ್ಟಾಗ್ರಾಮೆಲ್ಲಾ ಹೆಣ್ಮಕ್ಳಿಗೆ ಅದು ಸೇಫ್ಟಿ ಅಲ್ಲ ಆದರೆ ನಾವು ತುಂಬಾ ಯೂಸ್ ಮಾಡ್ತೀವಿ ಅದರಿಂದ ಆ ಥರ ಇರೋದನ್ನು ನಾವು ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕಂದರೆ ಅದರಿಂದ ಅನುಕೂಲ ಇದ್ದಾವೆ ಆ ಅನುಕೂಲನ ನಾವು ಯೂಸ್ ಮಾಡಿಕೊಳ್ಳೋಣ ಅನನುಕೂಲ ಇರೋದನ್ನ ನಾವು ಸ್ವಲ್ಪ ಬಿಡಣ ನಾವೇನೇ ಅದರಿಂದ ದೂರ ಹೋಗ್ಬೇಕು ಅನನುಕೂಲ ಇದೆ ಅಂದರೆ ಅದು ಬೇಡ ಅನುಕೂಲ ಏನಿದೆ ಅದ್ನ ಅಷ್ಟೇ ನಮಿಗೆ ತೊಗೊಳ್ಳೋಣ ಅಂತ ನಾವು ಮನ್ಸು ಮಾಡಬೇಕು ಗಟ್ಟಿ ಮನ್ಸು ಮಾಡಿಬಿಟ್ಟು ನಾವು ಅದರಿಂದ ಆಗುವ ಅನನುಕೂಲಗಳು ಬಗ್ಗೆ ಹೋಗ್ಬಾರ್ದು ಅನುಕೂಲನ ಅಷ್ಟೇ ನಾವು ಉಪಯೋಗ ಮಾಡ್ಕೋಳ್ಳೋಣ ಅನನುಕೂಲಕ್ಕೋಗಿ ನಮ್ಮ ಸಮಯನ ನಾವು ವ್ಯರ್ಥ ಮಾಡಬಾರ್ದು ಅಂತ ಹೇಳಕ್ಕ್ ಇಷ್ಟಪಡ್ತೀನಿ